ನೀವು ತೋಟಗಾರಿಕೆಯನ್ನು ಹವ್ಯಾಸವಾಗಿ ಸ್ವೀಕರಿಸಿದ್ದು ಹೇಗೆ ನಿಮ್ಮ ಪ್ರೇರಣೆ ಏನು ಆ್ಯಕ್ಚುವಲಿ ನಿಜ ಹೇಳಬೇಕಂದ್ರೆ ತೋಟಗಾರಿಕೆಯ ಒಳಗೆ ನನ್ಗೆ ಅಷ್ಟು ಆಸಕ್ತಿ ಇದ್ದಿದ್ದಿಲ್ಲ ಇಲ್ಲಿ ನಾವು ಈವಾಗ ಹೊಸ್ದಾಗಿ ಮನೆ ಮಾಡಿದ್ವಿ ಅದು ಫಸ್ಟ್ ಫ್ಲೋರ್ ಒಂದನೇ ಮಹಡಿ ಒಳಗೆ ಐತೆ ಒಂದನೇ ಮಹಡಿಯೊಳಗಡೆ ಇದ್ದ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಐತೆ ಆ ಜಾಗ ಐತಲ್ಲ ನನ್ನ ಮಕ್ಕಳು ಎರಡು ಸಣ್ಣವು ಅದಾವು ಅವು ಏನ್ಮಾಡ್ತಿದ್ದವು ಆವಾಗವಾಗ ಹೋಗಿ ಅಲ್ಲಿ ನಿಂದಿರ್ತಿದ್ವು ಯಾರು ಬಂದಾರನ ಗಾಡಿ ನೋಡ್ತಾ ನೋಡಾಕರ ಆಗಲಿ ಎದಕ್ಕಾರ ಆಗಲಿ ಅಲ್ಲಿ ಹೋಗಿ ನಿಂದಿರ್ತಿದ್ದವು ಅದ್ರ ಮ್ಯಾಲ ಇನ್ನೊಂದು ಸ್ವಲ್ಪ ಏನಾದರೂ ಹೈಟಾಗಿ ಮಾಡಬೇಕಾಗಿತ್ತು ಬಟ್ ಆದರೆ ಏನ್ಮಾಡೋದು ನಮಗೆ ಮಾಡೋಕ್ಕಾಗೋಲ್ಲ ಅದಕ್ಕೆ ಏನು ನಾವೇನ್ಮಾಡಿದ್ವಿ ಮುಂದೆ ಒಂದು ಸ್ವಲ್ಪ ಪಾಟು ಬಾ ಒಂದು ಯಾವ್ದಾರ ಡಬ್ರಿ ಒಳಗೆ ಹಾಳಾಗಿದ್ದ ಪಾತ್ರೆ ಒಳಗಡೆ ಆಗಲಿ ಅತ್ತ ಪ್ಲಾಸ್ಟಿಕ್ ಪಾತ್ರೆಯೊಳಗಡೆ ಗಿಡ ಹಾಕಿ ಇಟ್ವಿ ಅಂದ್ರೆ ಅವು ಹುಡುಗರ ಅಲ್ಲಿ ನಿಂದ್ರೋದಾರ ತಪ್ತೈತಿ ಜಾಗ ಇಲ್ಲ ಅಂತಂದು ಬ್ಯಾರೆಕಾ ದೂರ ನೋಡ್ತಾವೆ ನಿಂತ್ಕೊಂಡು ಅಂತಂದು ಏನ್ಮಾಡಿದ್ವಿ ಒಂದಿಷ್ಟು ಪಾಟ್ ತೊಗೊಂಡು ಬರಿಸಿದ್ವಿ ಅಂಗ್ಡಿಗೆ ಹೋಗಿ ಒಂದು ಹದ್ನೈದು ಇಪ್ಪತ್ತು ಪಾಟ್ ತೊಗೊಂಡು ಬಂದು ಅದರಾಗ ಒಂದು ತೋಟಗಾರಿಕೆ ಇತ್ತು ಅಲ್ಲಿ ನಮ್ಮ ಊರಾಗ ಅಲ್ಲಿ ಹೋಗಿ ಆ ಪಾಟ್ನೊಳಗಡೆ ಶೋ ಪ್ಲಾಂಟ್ ಅಂದ್ರೆ ಚೆಂದ ಕಾಣುವಂಥ ಗಿಡಗಳು ಬಳ್ಳಿಗಳು ಅಂಥವ್ನೆಲ್ಲ ಹಚ್ಚಿಸ್ಕೊಂಡು ಊರಿಗೆ ನಮ್ಮ ಊರಿಗೆ ತೊಗೊಂಡ್ಬಂದು ಅವನ್ನೆಲ್ಲ ಸಾಲಾಕ ಹೊಂದಿಸಿಟ್ವಿ ಆಮೇಲೆ ನಮ್ಮ ಮನೆ ಮ್ಯಾಲ ಇನ್ನೊಂದು ಮನೆ ಐತೆ ಅದಕ್ಕೂ ಮೆಟ್ಟಿಲಾದವು ಆ ಮೆಟ್ಲಿಗೂನು ಒಂದೊಂದು ಒಂದೊಂದು ಪಾಟ್ ಇಟ್ವಿ ಅವು ಕೆಳಗಿಂದ ನೋಡುವಾಗ ಎಷ್ಟು ಚೆಂದ ಕಾಣ್ತಾವಂದ್ರೆ ಎಲ್ಲರೂ ಹೇಳ್ತಿದ್ದರು ಎಷ್ಟು ಚೆಂದ ಆಗ್ಯಾವ ನೋಡಿರಿ ಗಿಡ ಹಚ್ಚೀರಲ್ಲ ಎಷ್ಟು ಚೆಂದ ಆಗ್ಯಾವ ನೋಡಿರಿ ಅಂತ ಅಂತಿದ್ರು ಅದಕ್ಕೆ ನಾವು ಏನು ಮಾಡಿದ್ವಿ ನನಗೆ ಆವಾಗ ಇನ್ನೂ ಜಾಸ್ತಿ ಆಸಕ್ತಿ ಬಂತು ಗಿಡ ಹಚ್ಚಬೇಕು ಅಂತಂದು ಆವಾಗೇನು ಮಾಡಿದ್ವಿ ಸಣ್ಣವು ಸಣ್ಣವು ಗ್ಯಾ ನಮ್ಮ ಮನೆ ಒಳಗೆ ಇರುವಂಥ ಅಗುಸಿ ಹವಿಝ ಆಮೇಲೆ ಹೆಸರು ಕಾಳು ಮಡ್ಕೆ ಕಾಳು ಎಲ್ಲನೂ ಒಂದೊಂದು ಪಾ ಒಂದೊಂದು ಪಾತ್ರೆ ಒಳಗೆ ಹಾಕಿ ಮಣ್ಣು ಹಾಕಿ ಅವನ್ನು ಬೆಳಸೋಕೆ ಚಾಲೂ ಮಾಡಿದೆ ಹಿಂಗೆ ಅದು ನಿಧಾನವಾಗಿ ಒಂದೊಂದು ಒಂದೊಂದೆ ಒಂದೊಂದೆ ಇಂಟ್ರೆಸ್ಟ್ ಕೊಟ್ಟು ಮಾಡಿ ಮಾಡಿ ಮಾಡಿ ಅದೆಲ್ಲಿಗೆ ಬಂತಂದ್ರೆ ಈವಾಗ ನಾವು ಒಂದು ಸಣ್ಣದಾಗಿ ತೋಟಗಾರಿಕೆ ಮಾಡಿ ಎಲ್ಲರಿಗೂ ಅಷ್ಟೇ ತೋಟಗಾರಿಕೆ ಮಾಡುವಷ್ಟು ಇಂಟ್ರೆಸ್ಟ್ ಎದಕ್ಕೆ ಅಷ್ಟು ಆಸಕ್ತಿ ಎದಕ್ಕೆ ಬಂತಪ್ಪಾ ಅಂದ್ರೆ ಈಗ ಇಲ್ಲೇ ನಾವು ಬೆಳೆದ್ವ ಪಾಟ್ನೊಳಗಡೆ ಪಾತ್ರೆ ಒಳಗೆ ಹಾಕಿ ಕೊತ್ತಂಬರಿ ಬೆಳೆದೆ ಕೊತ್ತಂಬರಿ ಬಂತಲ್ಲ ನನ್ಗೆ ದಿವಸ ಅಡುಗೆ ಮಾಡೋಕೆ ಸಿಕ್ತಲ್ಲ ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಟು ಅಂಗ್ಡಿಗೆ ಹೋಗಿ ತರುವುದು ನಿಂತಲ್ಲ ಸಂತೆಗೆ ಹೋಗಿ ಯಾರು ತೊಗೊಂಡು ಬರ್ತಾರೆ ಇಲ್ಲ ನಾನು ತೊಗೊಳ್ತೀನಿ ಅದಕ್ಕೇನು ಮಾಡಿದ್ದೆ ಕೊತ್ತಂಬರಿ ಹಚ್ಚಿದ್ನ ಹಂಗ ಸಣ್ಣಗ ಟಮೆಟೋ ಒಂದು ಹಾಕಿದ್ದೆ ಟಮೆಟೊ ಗಿಡವೂ ಮಸ್ತ್ ಬಂತು ವಾರಕ್ಕೆ ಒಂದು ಹಚ್ಚಿದಾಗ ಮೊದ್ಲಿಗೆ ಮೊದ್ಲಿಗೆ ಏನು ಬರಲಿಲ್ಲ ಆದ್ಮೇಲೆ ವಾರಕ್ಕೆ ಒಂದು ಐದಾರರ ಟಮೆಟೊ ಬರ್ತಾವು ಸಾಕಲ್ಲ ದಿನಕ್ಕೆ ಒಂದು ಟಮೆಟೊ ತೊಗೊಂಡ್ರೆ ಸಾಕು ಮತ್ತು ಏನೈತೆ ಹಸಿಮೆಣ್ಸಿನ್ಕಾಯಿ ಗಿಡ ಒಂದು ಹಾಕಿದ್ದೆ ಪಾ ದೊಡ್ಡ ಪಾತ್ರೆ ಒಳಗಡೆ ಪ್ಲಾಸ್ಟಿಕ್ ಪಾತ್ರೆನಾಗ ಹಸಿಮೆಣ್ಸಿನ್ಕಾಯಿ ಹಚ್ಚಿದ್ದೆ ಹಸಿಮೆಣ್ಸಿನ್ಕಾಯನ್ನು ಚಲೋನು ಬಂದವು ನೋಡಿರಿ ಈವಾಗ ನಾವು ಇದ್ರಾಗ ಇಡ್ತೀವಿ ಫ್ರಿಡ್ಜ್ ಅಂತ ಹೇಳ್ತೀವಲ್ಲ ಅದರಾಗೆ ಇಡ್ತೀವಿ ಫ್ರಿಡ್ಜ್ ಹಾರ್ಕೊಂಡು ಫ್ರಿಡ್ಜ್ನಾಗೆ ಇಟ್ಟಿರ್ತೀವಿ ಹಸೆಮೆಣ್ಸಿನ್ಕಾಯಿ ಎಲ್ಲ ಹಾಗಲಕಾಯಿ ಬಳ್ಳಿ ಚಲೋ ಹತ್ತಿ ಬಿಡ್ತೈತಿ ಹತ್ತು ಅಂದ್ರೆ ಹಂಗೆ ಬಂದಿದ್ದ ಬಂದಿದ್ದ ಹಾಗಲಕಾಯಿ ಅದ್ರ ನೋಡಿರಿ ಹಾಗಲಕಾಯಿ ಯಾರೂ ಜಾಸ್ತಿ ಇಷ್ಟಪಟ್ಟು ತಿನ್ನೋಲ್ಲ ನೂರಕ್ಕೆ ಒಂದು ಎಂಟು ಮಂದಿಗೆ ಇಷ್ಟ ಇರ್ತೈತಿ ಅದ್ರಾಗ ನಾನು ಒಬ್ಬಾಕೆ ನಂಗೆ ಹಾಗಲಕಾಯಿ ಅಂದರೆ ಇಷ್ಟ ಅದಕ್ಕೆ ನಾನು ಹಾಗಲಕಾಯ್ನೂ ಹಚ್ಚೀನಿ ಅವೂ ಬರ್ತಾವೆ ಗಿಡ ಎಲ್ಲ ಮಸ್ತ್ ಆಗ್ತೈತಿ ಇಲ್ಲೇ ಪಾಟ್ನಾಗ ಹಚ್ಚಿ ಹಚ್ಚಿ ಸಾಕತಾ ನಂಗೆ ಅದಕೇನ್ಮಾಡಿದೆ ಮತ್ತು ಲಾಸ್ಟಿಗೆ ಮತ್ತು ಮನೆ ಮಾಳ್ಗೆ ಮೇಲೆ ಹಾಕೋಣ ಅಂತಂದು ವೀಡಿಯೊ ನೋಡಿದೆ ವೀಡಿಯೊ ನೋಡಿ ಮನೆ ಮ್ಯಾಲೆನೆ ದೊಡ್ಡ ದೊಡ್ಡ ಮಾಡೋಣ ಅಂತಂದು ಅವು ತಾಡ್ಪತ್ರೆ ನಂಗೆ ಚೀಲ ಸಿಕ್ತಾ ನೋಡಿ ಅದರಾಗೆಲ್ಲ ತಂದು ಮನೆ ಮೇಲೆ ಇಟ್ಟು ಅದರಾಗೆಲ್ಲ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ತುಂಬಿ ಎಲ್ಲಾದ್ರಾಗ ಒಂದೊಂದು ಎರೆಹುಳು ಹಾಕಿ ಅವು ಎರೆಹುಳು ಹಾಕೋದ್ರಿಂದ ಅದರೊಳಗೆ ಇದ್ದಂಥ ಎಲೆ ಅವು ಎಲ್ಲ ವೇಸ್ಟ್ ನಾವೇನು ಹಾಕಿರ್ತೀವಲ್ರಿ ಬೇಡಾಗಿದ್ದು ಕಸ ಪಸ ಅದನ್ನು ಗೊಬ್ಬರ ಮಾಡ್ತೈತಿ ಸುಮ್ನೆ ಹಾಕಿಬಿಟ್ರೆ ಅದು ಗೊಬ್ರ ಆಗೋಲ್ಲ ಅದನ್ನು ಗೊಬ್ಬರ ಮಾಡ್ತೈತಿ ಅದು ಅದಕ್ಕೆ ನಾವು ಏನ್ಮಾಡಿದ್ವಿ ಅಲ್ಲಿ ಹೋಗಿ ಎಲ್ಲಾದ್ರಾಗೂ ಒಂದೊಂದು ಎರೆಹುಳಿ ತಂದು ಹಾಕಿ ಚಲೋ ಆಯ್ತದೆ ಎಲ್ಲ ಮಣ್ಣು ಫಲವತ್ತತೆ ಆಯಿತು ಆವಾಗ ಅದರ ಮೇಲೆ ಒಂದರಾಗ ಟಮಾಟೋ ಒಂದರಾಗ ಇದನ್ನ ಹಾಕಿದ್ವಿ ಟಮಟೊ ಒಂದ್ರಾಗ ಹಾಕಿದ್ವಇನ್ನೊಂದರಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ಮತ್ತೆ ಬೀನ್ಸ್ ಒಂದರಾಗ ಹಾಕಿದ್ವಿ ಬೀನ್ಸೂ ಬಂದು ಚಲೋ ಬಂದವು ಅದಾದ್ಮೇಲೆ ಮತ್ತು ನಂಗೆ ಬೀನ್ಸಿದ್ದು ಅಷ್ಟು ಖುಷಿ ಪಡಲಿಲ್ಲ ಅದಕ್ಕೆ ಅದನ್ನ ತೆಗೆದೆ ಈರುಳ್ಳಿ ಹಾಕಿದೆ ಈರುಳ್ಳಿ ಏನು ನಾನು ಏನು ಅದನ್ನ ತೊಗೊಂಡು ಕಿತ್ಕೊಂಡು ತಿನ್ನೋಂಗಿಲ್ಲ ಆದರೆ ಈರುಳ್ಳಿ ಮೇಲೆ ಏನು ಎಲೆ ಬರ್ತಾವಲ್ಲ ಅವು ಒಗ್ಗರಣೆ ಅನ್ನೋಕೆ ಮಸ್ತ್ ಹಾಕಾವ ನೋಡಿರಿ ಆ ಇಂಗ್ಲಿಷ್ನಾಗ ಹೇಳ್ತಾರಲ್ಲ ಫ್ರೈಡ್ ರೈಸ್ ಅಂತ ಅರಶಿನ ಪುಡಿ ಹಾಕ್ಲಾರ ಮಾಡ್ತಾರಲ್ಲ ಆ ಅನ್ನಕ್ಕೆ ಇದು ಈರುಳ್ಳಿ ಎಲ್ಲಿ ಭಾರಿ ಮಸ್ತ್ ಆಕ್ಕಾವ ಅದರ ಸಂಬಂಧ ಏನು ಮಾಡಿದೆ ನಾನು ಅದು ಒಂದು ಹಾಕಿದ್ದೆ ಹೀಗಾಗಿ ಇಷ್ಟೆಲ್ಲ ಮಾಡಿದ್ವ ಹಿಂಗೆ ಮನೆ ಮೇಲೇನು ಅವಕ್ಕೆ ಮಣ್ಣು ನೀರು ಹಾಕೋದ್ರಿಂದ ಅದು ಕೆಳ್ಗಿನ ಫ್ಲೋರು ತಣ್ಣಗೆ ಇರ್ತೈತಿ ಭಾರಿ ಮಸ್ತ್ ಆಕ್ತೈತಿ ನೋಡಿರಿ ಹೇಳ್ತೀನಿ ಯಾಕಂದ್ರೆ ಈಗ ಬ್ಯಾಸಿಗಾಗ ಧಗ ಧಗ ಧಗ ಅಂತ ಉರಿತಿರ್ತೈತೆ ಇನ್ನು ನಾವು ಹಂಗೆ ಮೇಲೆ ನೀನಾ ಗಿಡ ಅಂತೂ ಬೆಳೆಸೇ ಇರ್ತೇವೆ ಮಣ್ಣು ಇರುತ್ತಾ ಮಣ್ಣು ತಂಪಾ ಮತ್ತು ಮಣ್ಣು ಗಿಡ ಚೆಂದಾಗಿ ಬೆಳೆಯಲಂತ ನೀರನ್ನು ಹಾಕ್ತಿರ್ತೀವಿ ಹೀಗಾಗಿ ಮ್ಯಾಲಿದು ಫ್ಲೋ ಮ್ಯಾಲಿದು ತಣ್ಣಗಿದ್ದರೆ ಕೆಳಗಿನ ಮನೆಯೂ ತಣ್ಣಗಿರ್ತಾವೆ ಚಲೋ ಆಯಿತು ನಾವಂತೂ ಅದನ್ನ ಹಾಕಿದ್ವಿ ಮಸ್ತ್ ಆಯ್ತು